ಒಂದು ಸಾವಿರದ ಐದುನೂರ ತೊಂಬತ್ತೇಳು ಮೂರು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಐದು ಸಾವಿರದ ಏಳ್ನೂರ ತೊಂಬತ್ತಮೂರು ಏಳು ಸಾವಿರದ ಒಂದುನೂರ ಮೂವತ್ತಮೂರು ಒಂದು ಸಾವಿರದ ಐದುನೂರ ಹನ್ನೊಂದು